ವಾಣಿಜ್ಯೋದ್ಯಮಿಗಳಿಗೆ ಉತ್ಕರ್ಷದ ಅವದಿಯನ್ನು ಭಾರತವು ಪಡೆದುಕೊಂಡಿದೆ ಏಕೆ ಮತ್ತು ಹೇಗೆ ಎಂದರೆ ಈಗ ಹೊಸ ತಂತ್ರಗಳನ್ನು ಉದ್ದೇಶ ಉತ್ತೇಜಿಸುವ ದೃಷ್ಟಿಯಿಂದ ದೇಶೀಯ ವ್ಯವಹಾರಗಳಿಗೆ ಒತ್ತು ನೀಲ ಒತ್ತು ನೀಡಲಾಗಿದೆ ಈಗ ಡಿ ಡಿಜಿಟಲ್ ಇಂಡಿಯಾ ಬಂದಿದ್ದರಿಂದ ಒಂದು ನಾವು ಮಾಲಿಗಾಗಲಿ ಒಂದು ದೊಡ್ಡ ದೊಡ್ಡ ಅಂಗಡಿಗಾಗಿ ಎಲ್ಲಿ ಹೋದರೂ ಒಂದು ಮೊಬೈಲ್ ಹಿಡ್ಕೊಂಡು ಹೋದರೆ ಸಾಕು ಅದನ್ನು ಮೊಬ್ ಅದನ್ನು ಅಂಗಡಿಯ ಇದ್ರಲ್ಲಿ ಸ್ಕ್ಯಾನ್ ಮಾಡಿ ನಮ್ಮ ಎಕೌಂಟಿಂದ ದುಡ್ಡು ಹೋಗುತ್ತದೆ ಹಾಗಾಗಿ ನಮಗೆ ಈಗ ದುಡ್ಡಿನ ವ್ಯವಹ ಅವಶ್ಯಕತೆ ಇರುವುದಿಲ್ಲ ಎಲ್ಲಿ ಹೋಗುದಿದ್ರೂ ದುಡ್ಡು ಹಿಡ್ಕೊಂಡು ಹೋಗಬೇಕಾಗಿಲ್ಲ ಖಾಲಿ ಮೊಬೈಲ್ ಒಂದು ಕೊ ಕೊಂಡೋದರೆ ಸಾಕು ಈಗ ಸರ್ಕಾರವು ಸಣ್ಣ ಮತ್ತು ಮಧ್ಯಮ ಉದ್ದುಗ ಉದ್ಯಮಗಳಿಗೆ ಕೃತಕ ಸಹಾಯ ಒ ಒದಗಿಸಿದೆ ಸಾಲ ಅವರು ಸಾಲ ಸಬ್ಸಿಡಿ ಕೊಡುವುದರಿಂದ ಹೀಗೆ ಎಷ್ಟು ಸಣ್ಣ ಉದ್ಯಮವನ್ನು ಸಹ ನಮಗೆ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಉದ್ಯಮದವರಿಗೆ ಹಾಗಾಗಿ ಇದೊಂದು ಬ ಬಹಳ ಒಳ್ಳೆಯ ಪ್ರೋಗ್ರೇಮ್ ಅಂತೇಳಿ ಹೇಳ್ಬೋದು